ನಮ್ಮ ರಾಜ್ಯದಲ್ಲಿ ನಾವು ಕೃಷಿ ಇರ್ಬೋದು ವ್ಯಾಪಾರ ಇರ್ಬೋದು ತಯಾರಿಕೆ ಇರ್ಬೋದು ತುಂಬ ಜನಗಳು ವೃತ್ತಿಗಳ ಇದನ್ನು ವೃತ್ತಿ ಪರವಾಗಿ ಬಳಸಿಕೊಂಡು ಅವ್ರನ್ನ ಜೀವನಾನ ಕಟ್ಕೊಳ್ತಾ ಇದ್ದಾರೆ ಮತ್ತು ಒಂದು ಕೃಷಿ ವ್ಯಾಪಾರ ಇರ್ಬೋದು ಎಲ್ಲ ಥರದ್ದ ಬೆಳೆಗಳ್ನ ಬೆಳೀತಾ ಇದ್ದಾರೆ ಉನ್ನತವಾಗಿ ಮತ್ತು ಎಲ್ಲ ಥರದ್ ವ್ಯಾಪಾರ ಕೂಡ ಅವ್ರು ಮಾಡ್ತಾಯಿದ್ದಾರೆ ಮತ್ತು ಕೆಲವೊಂದು ಕೃಷಿಯಲ್ಲಿ ತಯಾರಿಕೆಗಳು ಸೇವೆಗಳು ನಡೀತಾ ಇದ್ದಾವೆ ಕಾಫಿ ಇರ್ಬೋದು ಕಾಫಿ ಉತ್ಪಾದನೆ ಮಾಡೋದು ತಯಾರು ಮಾಡೋದು ಬೇರೇ ಅವರಿಗೆ ಕೊಡೋದು ಮಾರೋದು ಮತ್ತು ಮೀನುಗಾರಿಕೆ ಕೂಡ ಅಷ್ಟೇ ಮೀನುಗಾರಿಕೆಯಲ್ಲೂ ಕೂಡ ಮೀನುಗಳ್ನ ಸಾಗಾಣಿಕೆ ಮಾಡೋದು ಅದರಿಂದ ಬೇರೆ ದೇಶಕ್ಕೆ ಬೇರೆ ಊರುಗಳಿಗೆ ರಫ್ತು ಆಮದು ಮಾಡೋದು ಈ ಥರ ಎಲ್ಲ ನಡೀತಾ ಇದೆ ನಾವು ಇದರಲ್ಲಿ

ಮತ್ತು ಕೃಷಿಕರು ಅಷ್ಟೇ ಎಲ್ಲ ರೀತಿಯಲ್ಲಿ ಕೂಡ ಕೃಷಿಗಳ್ನ ಮಾಡ್ತಾಯಿದ್ದಾರೆ ಬೆಳೆಗಳು ಮತ್ತೆ ಸಾಗಾಣಿಕೆ ಪ್ರಾಣಿಗಳ್ ಸಾಗಾಣಿಕೆ ಇರ್ಬೋದು ಸಸಿ ಹಾಕುವಾಗ್ ಇರ್ಬೋದು ನರ್ಸರಿ ಅವೆಲ್ಲ ಇರ್ಬೋದು ಎಲ್ಲ ಥರ ಉತ್ಪಾದನೆ ಮತ್ತು ಮೀನುಗಾರಿಕೆಯಲ್ಲೂ ಕೂಡ ಅಷ್ಟೇ ಮೀನುಗಾರಿಕೆಯಲ್ಲಿ ಮೀನಿನಿಂದ ಎಣ್ಣೆ ತಯಾರ್ಸೋದು ಬೇರೆ ದೇಶಗಳಿಗೆ ಮಾರುವುದು ಈ ಥರ ಎಲ್ಲ ನಡೀತಾ ಇದೆ